ಅಲ್ಲ ಹಲೋ ಹ್ಞೂ ರೀ ಹೇಳಿ ರೀ ಅದು ಏನಿಲ್ಲ ಬಿಡಿರಿ ನಮ್ಮ ಮನೆ ನಮ್ಮಲ್ಲಿ ಅಂಗ್ಡಿಯಾಗ ಚಲೋನೆ ಹಾಲು ಕೊಟ್ಟೆವಲ್ಲ ರಿ ನಾವು ಹಾಂ ಇದು ಧ್ವನಿ ಬೇಗ ಆವಾಜ್ ಹಾಕಕತ್ತೈತಿ ಹಲೋ ಒಡ್ದಾವಾ ರೀ ಇದು ಇವತ್ತು ಇವತ್ತು ಬೇರೆ ಕೊಡ್ತೇವೆ ಹೇಳಿರಿ ನಾವು ಚಲೋ ಹಾಂ ರೀ ಹಾಂ ಹಾಂ ಹಾಂ ಹಂಗೆ ಹೆಂಗೆ ರೀ ಮತ್ತದು ಹೊಳ್ಳಿ ಕೊಟ್ಟದ್ದು ನಮ್ಗೆ ಮನಿಗೆ ತರಬೇಕ್ರಿ ಹಾಂ ಇಲ್ಲ ನೀವು ಹೊಳ್ಳಿ ವಾಪಸ್ ಕಳಿಸಬೇಕಾಗಿತ್ರೀ ನಾವು ಇದು ಮಾಡ್ತಿದ್ದೆವು ಹ್ಞೂ ಹ್ಞೂ ಹೊಡದ್ಬಿಟ್ರಾ ಹಾಂ ಹಂಗೆ ಮಾಡ ಇನ್ನೊಮ್ಮೆ ಹಂಗೆ ಮಾಡಕ್ಕ ಹೋಗಬ್ಯಾಡ್ರಿ ಓಕೆ ಇದು ಮಾಡಿ ಹೊಳ್ಳಿ ಕಳ್ಸಿ ಬಿಡಿರಿ ಅಂದ್ರೆ ನಮ್ಗೆ ಗೊತ್ತಾತದೆ ಯಾರೆ ಬೇರೆದವ್ರು ಹೀಗೆ ಹೇಳಿದ್ರೆ ನಮ್ಗೆ ಇದು ಆಗ್ತೈತಲ್ಲ ರಿ ನಮ್ಗೆ ಲುಕ್ಸಾನು ಆಕ್ಕೆತಿ ಅದಕ್ಕೆ ಹ್ಞೂ ರೀ ಹೌದು ಹೌದು ಹಾಂ ಹಾಂ ಏನು ಅದು ಈಗ ಬ್ಯಾಸ್ಗೆ ಅಲ್ಲ ರಿ ಬ್ಯಾಸ್ಗೆ ಸಲುವಾಗಿ ಇದು ಆಗಿರ್ಬೇಕು ಹ್ಞೂ ಹ್ಞೂ ಕಳ್ಸಿ ಕೊಡ್ತೀನಿ ಮತ್ತೆ ಹ್ಞೂ ಹ್ಞೂ ಕಳ್ಸ್ತೀವಿ ಕಳ್ಸ್ತೀವಿ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹಾಂ ಮತ್ತು ಏನು ರಿ ನಂದಿನಿ ಅದಾವೆ ರಿ ಶುಭಮ್ ಅದಾವೆ ರಿ ಮತ್ತು ಆರೋಗ್ಯ ಅದೂ ಅದಾವೆ ರಿ ಅದಾವೆ ರಿ ಹ್ಞೂ ರೀ ಬೆಣ್ಣೆ ಮತ್ತು ಪನ್ನೀರ ಗಿನ್ನೀರ ಎಲ್ಲ ಸಿಗ್ತಾವೆ ನೋಡಿರಿ ಒಟ್ಟು ನಂದಿನೀದು ಸಿಗ್ತಯ್ತ್ರೀ ನಂದಿನಿದು ಹ್ಞೂ ಹಾಂ ಮೊಸರು ಐತ್ರೀ ಐತ್ರಿ ಹ್ಞೂ ಮೊಸರು ರಿ ಹಾಂ ಹಾಂ ಕಳ್ಸಿ ಕೊಡ್ತಿನಿ ಮತ್ತೆ ಹಾಂ ಹಾಂ ಹಾಂ ಹ್ಞೂ ರೀ ಹಾಂ ಹಾಂ ಆಯ್ತು ಆಯ್ತು ಕಳ್ಸಿ ನೀವು ಕಳಿಸ್ರಿ ಯಾರಿಗಾರು ಬೇಕಾರೆ ಕೊಟ್ಟು ಕಳ್ಸ್ಬಿಡ್ತೇವೆ ನಮ್ಮ ಮನೆಯಾಗ ನಮ್ಮಲ್ಲಿ ಇಲ್ಲಿ ಆಳ್ಗಳು ಇಲ್ಲ ರಿ ಅದಕ್ಕೆ ಹ್ಞೂ ಹ್ಞೂ ಹ್ಞೂ ಹಾಂ ಕಳಿಸ್ರಿ ಕೊಡ್ತೇನೆ ಹ್ಞೂ ಹ್ಞೂ ರೀ ಪನ್ನೀರ್ರ್ಯಾ ನೂರು ರೂಪಾಯಿ ಅರ್ಧ ಕಿಲೋ ರೀ ಹ್ಞೂ ರೀ ಹ್ಞೂ ಹಾಂ ಕಳಿಸ್ತೀರಿ ಹಾಂ ಹಾಂ ಹಾಂ ಹಾಂ ಆಯ್ತು